ಹಲೋ ಸಿದ್ಧಾರ್ತಿ ಗೈಡಾ ಸಾರ್ ನಮ್ದು ಒಂದು ಟೂರ್ ಹೋಗಬೇಕಂತ ಪ್ಲಾನಿಂಗ್ ಇದೆ ಸಾರ್ ಆಂ ನಾವು ಅದಕ್ಕೇ ಗೈಡ್ನಾ ಹುಡುಕ್ತಾ ಇದ್ದೀವಿ ಸರ್ ನಿಮ್ಮ ಟೂರಿ ಟೂರಿಸ್ಟ್ ಪ್ಯಾಕೇಜಲ್ಲಿ ಸಿಂಗಲ್ಸ್ಗೆ ಎಷ್ಟು ತೊಗೊಂತಿದೀರ ಕಪಲ್ಸಾದರೆ ಎಷ್ಟು ತೊಗೊಂತಿದೀರ ಫ್ಯಾಮಿಲಿ ಬಂದರೆ ಎಷ್ಟು ತೊಗೊಂತಿದೀರ ಸರ್ ಹಾಂ ಸರ್ ಆಂ ನಾವು ಎಂಟು ಹತ್ತು ಜನ ಇದ್ದೀವಿ ಸರ್ ಆದ್ದರಿಂದ ಸರ್ ನೀವು ಯಾವ್ಯಾವ ಪ್ಲೇಸಸ್ ಚೆನ್ನಾಗಿದಾವೆ ಸರ್ ಇಲ್ಲಿ ಕರ್ನಾಟಕದ ಕರ್ನಾಟಕದಲ್ಲಿ ನೋಡೋದಕ್ಕೆ ಹ್ಞೂ ಹಾಂ ಹೌದಾ ಸರ್ ನಾವು ಫ್ಯಾಮಿಲಿ ಬರುತ್ತಾ ಇದ್ದೀವಿ ಸರ್ ಒಂದು ಏಳೆಂಟು ಜನ ಸರ್ ಹೇಗೆ ಸರ್ ಇಲ್ಲಿ ಊಟದ ವ್ಯವಸ್ಥೆ ನೀವೇ ಮಾಡಿಕೊಡ್ತೀರಾ ಇಲ್ಲ ನಾವು ಸಪ್ರೇಟ್ ಹೋಟಲ್ಗೆ ಏನಾದ್ರೂ ಹೋಗಬೇಕಾ ಸ ಹಾಂ ಸರ್ ಇಲ್ಲಿ ಹಾಂ ಸರ್ ಹಾಂ ಸರ್ ಅದೇ ಸರ್ ನಿಮ್ಮ ಪ್ಯಾಕೇಜಲ್ಲಿ ಇನ್ನೂ ಎಂಟಟೈನ್ಮೆಂಟ್ ಅಂತ ಅಂದರೆ ಯಾವ್ದು ಯಾವುದೆಲ್ಲ ಇನ್ಕ್ಲೂಡ್ ಆಗಿದೆ ಸರ್ ಬರೀ ಪ್ಲೇಸ್ ಅಷ್ಟೆನಾ ಏನು ಎಂಟಟೈನ್ಮೆಂಟ್ ಆಗಿ ಏನಾದ್ರೂ ಇನ್ಕ್ಲೂಡ್ ಆಗಿದೆ ಓಕೆ ಓಕೆ ಓಕೆ ಸರ್ ತ್ಯಾಂಕ್ ಯೂ ಸಾರ್ ನಾವು ನಾವು ನಿಮಗೆ ಮನೆಯಲ್ಲಿ ಕೇಳಿಬಿಟ್ಟು ಮತ್ತೆ ಕಾಲ್ ಮಾಡ್ತೀವಿ ಸರ್ ಓಕೆ ಬಾಯ್ ಸರ್